ನಾನು ಮೊನ್ನೆ ಒಂದು ಹೊಸ ಮಿಕ್ಸಿ ತೊಗೊಂಡೆ ಪ್ರೆಸ್ಟೀಜ್ ಕಂಪೆನಿದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಿಮಗೆ ಗೊತ್ತಲ್ವಾ ಅಡಿಗೆ ಮನೆಯಲ್ಲಿ ಅದರಲ್ಲೂ ಅಕ್ಕಿ ಮಸಾಲೆ ಚಟ್ನಿ ಅಂತ ಕಡಿಯೋ ಕೆಲಸ ಬಂದಾಗ ಮಿಕ್ಸಿ ಇಲ್ಲಾಂದರೆ ಎಷ್ಟೊಂದು ತೊಂದರೆ ಅಂತ ನಮ್ಮನೆಯಲ್ಲಿ ದೋಸೆ ಇಡ್ಲಿ ಅಂತ ದಿನ ಟಿಫಿನ್ಗೆ ಏನಾದರೂ ರುಬ್ಬೋದೆ ಇದ್ದೇ ಇದೆ ಈವಾಗ ಹೊಸ ಮಿಕ್ಸಿ ತೊಗೊಂಡ ಮೇಲೆ ರುಬ್ಬಿದ ಅಕ್ಕಿಯೋ ಮಸಾಲೆಯೋ ಎಲ್ಲವೂ ತುಂಬ ನುಣ್ಣಗೆ ಆಗ್ತಾ ಇದೆ ಇದರಿಂದ ಅಡಿಗೆಯೂ ರುಚಿಯಾಗಿ ಆಗತ್ತೆ ಅನ್ನಿ ಗೃಹಿಣಿಯರಿಗೆ ಅದರಲ್ಲೂ ಅಡಿಗೆ ಮನೆಯಲ್ಲಿ ಸಮಯ ಕಳೆಯೋರಿಗೆ ಸರಿಯಾದ ಸಾಮಗ್ರಿಗಳು ಇವೆ ಎಂದರೆ ಅಡಿಗೆ ಮಾಡೋದ್ರಲ್ಲಿ ತುಂಬ ಅನುಕೂಲ ಅದೊಂದು ಹೇಳಿಕೆಯೇ ಇದೆ ಅಲ್ವಾ ಯಾರ ಹೃದಯದೊಳಗೆ ಪ್ರವೇಶಿಸಲು ಹೊಟ್ಟೆಯಿಂದಲೇ ದಾರಿ ಅಂತ